ನಮ್ಮ ಪ್ರದೇಶದಲ್ಲಿ ಆರಂಭಿಸುವಾದಂತಹ ಉದ್ದಿಮೆ ಅಂದರೆಯೇ ಹೋಟೆಲ್ ಹೋಟೆಲ್ಲೇ ಯಾಕದು ಅಂದರೆ ಒಂದು ನಮಗೆ ನಮ್ಗೆ ಅದರ ಬಗ್ಗೆ ಅನುಭವ ಇರುತ್ತದೆ ಅನುಭವ ಇದ್ದ ಕಾರಣ ನಾವು ಹೋಟೆಲ್ ಅನ್ನು ಆಯ್ದುಕೊಂಡಿರುತ್ತೇವೆ ನಮಗೆ ಹೋಟೆಲ್ನಿಂದ ಯಾವುದೇ ರೀತಿಯ ನಮ್ಮ ಕಲ್ಮಶಗಳಿಲ್ಲದೇ ನಾವು ನ್ಯಾಚುರಲ್ ನಮ್ಮ ಮನೆಯಲ್ಲಿ ಮಾಡುವಂತಹ ಪದಾರ್ಥಗಳನ್ನು ನಮ್ಮ ಹೋಟೆಲಿನಲ್ಲಿ ಮಾಡಬೇಕು ಎಂಬ ಒಂದು ಹಂಬಲ ನಮಗಿರುತ್ತದೆ ಹಂಬಲದಿಂದ ಮನುಷ್ಯರು ಎಲ್ಲ ಕಡೆಯಿಂದ ಎಲ್ಲ ಇದರಿಂದ ಒಂದು ಆರೋಗ್ಯದ ಕಡೆ ಆರೋಗ್ಯದ ಬಗ್ಗೆ ಗಮನ ನಮಗೆ ಅತಿ ಹೆಚ್ಚು ಇರುವುದರಿಂದ ನಾವು ಓಟಲ್ ಅನ್ನೇ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ ಹೋಟೆಲ್ ಮಾಡೋದರಿಂದ ಏನು ಅಂದರೆ ನನಗೆ ಆ ಹೋಟೆಲ್ ಅಂದರೆ ನನಗೆ ಕೆಲವು ಜನಗಳಿಗೆ ಅದರಲ್ಲಿ ಸೋಡಾ ಪುಡಿ ಹಾಕಿ ಇರ್ತಾರೆ ಅದು ಹಾಕಿರ್ತಾರೆ ಅಂತೆ ಭಾವನೆ ಇರ್ತದೆ ನಮಗೆ ಯಾವುದು ಬೇಡ ನಮ್ಮ ಮನೆಯಲ್ಲಿ ಮಾಡುವಂಥ ಪದಾರ್ಥಗಳನ್ನು ನಾವು ಅಲ್ಲಿ ಹೋಟೆಲ್ ಮಾಡಿ ನಾವು ಒಂದು ಒಳ್ಳೇ ಸಂಪಾದನೆ ಮಾಡೋದು ಜನಗಳಿಗೆ ಆರೋಗ್ಯವೂ ಕೊಡಬೋದು ಮತ್ತು ಉತ್ತಮವಾದ ಒಂದು ಸರ್ವಿಸ್ ಕೂಡ ಕೊಟ್ಟು ಒಂದು ಒಳ್ಳೆ ಇದು ಮಾಡಬೋದು ಏತಕ್ಕಾಗಿ ಅಂದರೆ ನನಗೆ ಎಲ್ಲರಿಗೂ ಸಮಾಜದಲ್ಲಿ ಆರೋಗ್ಯಕ್ಕಾಗಿ ಇದೆಲ್ಲ ಮಾಡೋದು ಒಂದು ಒಂದು ತುತ್ತು ಅನ್ನಕ್ಕೋಸ್ಕರ ನಾವು ಯಾವುದೋ ಒಂದು ಸೋಡಾ ಪುಡಿ ಹಾಕಿ ಅವರನ್ನು ಹಾಳು ಮಾಡೋದಕ್ಕಿಂತ ಒಳ್ಳೇ ಒಂದು ಊಟ ಕೊಟ್ಟು ಅವರನ್ನು ಕಾಪಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಒಂದು ಉದ್ಯಮ ಆರಂಭಿಸುತ್ತೇವೆ ಒಂದು ಒಂದು ಹಾಲು ಹಾಲು ಆಕಳ್ನ ಹಾಲು ಆಗಲಿ ಎಮ್ಮೆ ಒಂದು ಗೀರ್ ತಳಿಯಾಗಲಿ ಗೀರ್ ತಳಿ ಆಗೋದ್ರಿಂದ ಏನು ಆಗುತ್ತದೆ ಅಂದರೆ ನನಗೆ ನಾವು ಪಾಕೆಟ್ ಹಾಲು ತರ್ತೀವಿ ಪಾಕೆಟ್ ಹಾಲು ತರೋದರಿಂದ ಏನಿದೆ ಅಂದರೆ ನನಗೆ ಅದರಲ್ಲಿ ಬೆಣ್ಣೆ ಅಂಶ ಇರೋದಿಲ್ಲ ಇನ್ನೊಂದಿರೋದಿಲ್ಲ ಬರೀ ನೀರಿನಂಶ ಇರುತ್ತದೆ ಅದನ್ನು ನಾವು ಒಟ್ಟು ಕಾಫಿ ಟೀ ಮುಖಾಂತರ ಅದರಿಂದ ಅದು ಅದು ಉಪಯೋಗವಾಗಿರುವುದಿಲ್ಲ ಏಕೆಂದರೆ ನನಗೆ ಅದರಲ್ಲಿ ಯಾವುದೇ ರೀತಿಯ ಒಂದು ಸತ್ವವು ಇರೋದಿಲ್ಲ ನಾವು ಅದಕ್ಕಾಗಿ ನಮ್ಮ ಹೋಟೆಲ್ಲಲ್ಲಾದರೆ ಎಮ್ಮೆ ಹಾಲಿನಿಂದ ಕಾಫಿ ಟೀ ಮಾಡಿದರೆ ಮಂದವಾಗಿರುತ್ತದೆ ಕುಡಿಯೋಕ್ಕೂ ರುಚಿ ಇರುತ್ತದೆ ಎಲ್ಲ ರೀತಿಯಿಂದ ಒಂದು ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತದೆ ಒಳ್ಳೆಯ ಒಂದು ಆರೋಗ್ಯದ ಬಗ್ಗೆ ಅಂದರೆ ನನಗೆ ಒಂದು ಕಿರಾಣಿ ಅಂಗಡಿಗಳನ್ನು ಮಾಡಬೋದು ಕಿರಾಣಿ ಅಂಗಡಿ ಮಾಡಿದೆ ಅಂದರೆ ಯಾವುದೇ ಒಂದು ಕಲ್ಲು ಗಿಲ್ಲು ಯಾವುದೇ ಒಂದು ಮಿಕ್ಸ್ಡ್ ಮಾಡದೇ ಒಳ್ಳೇ ಕ್ವಾಲಿಟಿ ಆದಂತಹ ಒಂದು ಪದಾರ್ಥಗಳನ್ನು ನಾವು ಜನಗಳಿಗೆ ಒಂದು ನ್ಯಾಚುರಲ್ ಅಂದರೆ ನ್ಯಾಚುರಲ್ಲಾಗಿ ಬೆಳೆದಂತಹ ಆ ತರಕಾರಿಗಳನ್ನು ಬಯಲು ಭೂಮಿಯಲ್ಲಿ ಅಂದರೆ ಯಾವುದೇ ಒಂದು ರಸಾಯನಿಕ ಕೀಟಗಳನ್ನು ಬಳಸಲಾರದಂಥ ಒಂದು ಆ ಒಂದು ಕಿರಾಣಿ ಅಂಗಡಿಯನ್ನು ಮಾಡಿದರೆ ನನಗೆ ಜೋಳ ನ್ಯಾಚುರಲ್ ಆಗಿರುತ್ತದೆ ಜೋಳ ಅಲ್ಸಂದೆ ಅಕ್ಕಿ ಇವೆಲ್ಲವೂ ಯಾವುದೋ ಒಂದು ಬಳಸಲಾರದೇ ನಾವು ಇದನ್ನು ನಾವು ಮಾರೋಕ್ಕೆ ಜನಗಳಿಗೆ ಮಾರೋಕ್ಕೆ ಇಷ್ಟ ಪಡುತ್ತೇವೆ ಜನಗಳಿಗೆ ಯಾಕೆಂದ್ರೆ ನನಗೆ ಜನಗಳಿಂದ ಜನಗಳಿಗೆ ಆರೋಗ್ಯವೇ ಮುಖ್ಯ ಇವತ್ತು ನಾವು ಹೇಳ್ಬೇಕಂದರೆ ನನಗೆ ರೊಕ್ಕದ ಬಗ್ಗೆ ಯಾರು ಆಲೋಚನೆ ಮಾಡೋದಿಲ್ಲ ಒಂದು ಹತ್ತು ರೂಪಾಯಿ ಜಾಸ್ತಿ ಆದರೂ ಚಿಂತೆ ಇಲ್ಲ ಒಳ್ಳೇ ಒಂದೂ ಆರೋಗ್ಯದ ಪದಾರ್ಥಗಳು ಸಿಕ್ಕರೆ ಚೆನ್ನಾಗಿರ್ತದೆ ಅಂದು ಕೇಳ್ತಾ ಕೇಳ್ತಾರೆ ಅದನ್ನು ಅದಕ್ಕೋಸ್ಕರವೇ ನಾವು ನಾವು ಅಂಗಡಿ ಕಿರಾಣಿ ಅಂಗಡಿ ಅಲ್ಲೂ ಇಲ್ಲಿ ಎಂ ಸಿ ಮಾರ್ಕೆಟಲ್ಲಿ ಅದು ಅಕ್ಕಿ ಅಕ್ಕಿಯಲ್ಲಿ ನಾವು ಅತಿ ಹೆಚ್ಚು ಕ್ರಿಮಿ ಕೀಟನಾಶಗಳನ್ನು ಹೊಡಿಯೋದ್ರಿಂದ ಅಕ್ಕಿ ಇವತ್ತು ಔಷಧಾಂಶ ಜಾಸ್ತಿ ಆಗು ಅದಕ್ಕೆ ನಾವು ಹೆಂಡೆ ಗೊಬ್ಬರ ಎರೆಹುಳು ಗೊಬ್ಬರ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಎಮ್ಮೆ ಗೊಬ್ಬರ ಹಸುಗಳಿಂದ ಬಂದಂಥ ಎಲ್ಲ ಗೊಬ್ಬರಗಳನ್ನು ಹೊಲಕ್ಕಾಕಿ ನ್ಯಾಚುರಲ್ಲಾಗಿ ಅಂದ್ರೆ ಬೆಳೆದಂಥ ಪದಾರ್ಥಗಳನ್ನ ನಾವು ಅಂಗಡಿಯಲ್ಲಿ ಕೊಟ್ಟರೆ ಅದಕ್ಕೆ ಅತಿ ಹೆಚ್ಚು ಬೇಡಿಕೆ ಇದೆ ಆರೋಗ್ಯವೂ ಸಿರಿಧಾನ್ಯದಂತೆ ಈಗಿನ ಒಂದು ಸಿರಿಧಾನ್ಯಗಳೊಡನೆ ನಾವು ಮಾಡಬೋದು ಅದನ್ನು ಮಾಡೋದ್ರಿಂದ ನಮಗೆ ಅತಿ ಹೆಚ್ಚು ಆರೋಗ್ಯವೂ ಸಿಗುತ್ತದೆ ಒಂದು ಒಳ್ಳೆ ಬೆಳೆಯನ್ನು ಸಿಗುತ್ತದೆ ನಮಗೊಂದು ಹತ್ತು ರೂಪಾಯಿ ಲಾಭವೂ ಸಿಗುತ್ತದೆ ನಾವು ನಮ್ಮ ಮನೆಯಲ್ಲಿ ಎಲ್ಲರು ಆರೋಗ್ಯವಾಗಿ ಇರಬೋದು ಅದು ಒಂದು ಆಮೇಲೆ ಇನ್ನೊಂದೂ ಮಾಡಬೇಕೆಂದು ನನಗೆ ನಾವೂ ಈಗ ಮಾರ್ಕೆಟ್ ಇಂದ ಆವಾಗ ಪಾ ಮೊದಲು ಹಳ್ಳಿಯಿಂದ ಹಾಲು ಸಿಟಿಗೆ ಹೋಗ್ತಾ ಇದ್ದು ಇದೇ ಸಿಟಿಯಿಂದ ಹಾಲು ಹಳ್ಳಿಗೆ ಬರೋ ಒಂದು ಒಂದು ಸಂಪ್ರದಾಯ ಆಗಿದೆ ಏಕೆಂದು ನನಗೆ ಹಳ್ಳಿಯಲ್ಲಿ ಬೆಳೆದ ಹಳ್ಳಿಯಲ್ಲಿ ಇರೊಂಥ ದನಗಳು ಒಳ್ಳೇ ಪುಷ್ಟಿ ಆದಂಥ ಹಸಿ ಹಸಿ ಹುಲ್ಲನ್ನು ಮೆಯ್ದು ಒಳ್ಳೇ ಚೆನ್ನಾಗಿ ಹಸುವಿನ ಹಾಲು ದಪ್ಪಗೆ ಮಂದಗೆ ಬರುತ್ತೆದು ಆದರೆ ಸಿಟಿಯಲ್ಲಿ ಬೆಳೆದಂಥ ಹಾಲುಗಳು ಏನಿರುತ್ತವೆ ಅವು ಸಿಟಿಯಲ್ಲಿ ಓಡಾಡಕೊಳ್ತ ಕಸ ಕಡ್ಡಿಗಳನ್ನು ತಿಂದು ಆಮೇಲೆ ಸಿಟಿಯಿಂದವು ಹಳ್ಳಿಯಿಂದ ಹೋದಂಥ ಹಾಲನ್ನು ಡೈರಿಗೆ ಹಾಕಿ ಡೈರಿಯಲ್ಲಿ ಅದರದ್ದು ಬೆಣ್ಣೆ ಅಂಶ ಎಲ್ಲವನ್ನು ತೆಗೆದು ಅದನ್ನು ಹಾಳು ಮಾಡಿ ಬಿಟ್ಟಿರ್ತಾರೆ ಅದಕ್ಕೋಸ್ಕರ ನಾವು ಹಳ್ಳಿಯಲ್ಲಿ ಬೆಳೆದಂಥ ಹಸುಗಳ ಹಾಲನ್ನು ತೆಗೆದುಕೊಂಡರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇ ಉತ್ತಮವಾದ ಆರೋಗ್ಯ ಸಿಗುತ್ತದೆ ಒಂದು ಹತ್ತು ರೂಪಾಯಿ ಜಾಸ್ತಿಯೂ ಸಿಗುತ್ತೆ ಆದಾಯವೂ ಸಿಗುತ್ತದೆ ಹೋಟೆಲ್ಗಳಲ್ಲಾದರು ಕೂಡ ಕಾಫಿ ಟೀ ಮಾಡಿಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಪ್ರತಿಯೊಬ್ಬರೂ ಅಳವಡಿಸ್ಕೋಬೋದು ಈ ಒಂದು ಹೋಟೆಲಲ್ಲೂ ಇನ್ನು ಕಿರಾಣಿ ಅಂಗಡಿ ಹಾಲು ಇಲ್ಲ ಒಂದು ಎ ಪಿ ಎಂ ಸಿಯಲ್ಲಿ ದಳ್ಳಾಳಿ ವ್ಯಾಪಾರಿಗಳೇ ದಳ್ಳಾಳಿ ಅಂಗಡಿಗಳೇ ಇದನ್ನು ಮಾಡೋದರಿಂದ ಒಳ್ಳೇ ಒಂದು ನ್ಯಾಚುರಲ್ ಆದಂಥ ಫುಡ್ ಕೊಡೋದಕ್ಕೆ ನಾವು ಅನುಮತಿ ಆಗಿರುತ್ತೇವೆ ಎಲ್ಲರೂ ಅದನ್ನು ಬಳಸಿಕೊಳ್ಳಬೇಕುಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ